ಕನ್ನಡ ಭಾಷೆ ಅನ್ನೋದು ನಾವು ಈಗ ಎಲ್ಲ ಕಡೆ ಭವಿಷ್ಯದಲ್ಲಿ ಎತ್ತಿ ಹಿಡಿಯಲಾಗುತ್ತಂತ ಹೇಳ್ಬೋದು ಯಾಕಂದರೆ ಈಗ ಎಲ್ಲೇ ಹೋದರೂ ಕನ್ನಡಕ್ಕೆ ತುಂಬ ಪ್ರಾಶಸ್ತ್ಯ ಕೊಡ್ತಾರೆ ಅಂದರೆ ಇದಕ್ಕಾಗಿ ಈಗ ಇಲ್ಲಿ ಇಲ್ಲಿ ಶಿಕ್ಷಣ ವಿದ್ಯಾಭ್ಯಾಸದಲ್ಲಿ ಈಗ ಶಿಕ್ಷಣದಲ್ಲಿ ಹಾಗೂ ಎಲ್ಲ ಇದರಲ್ಲಿ ಪ್ರಥಮ ಭಾಷೆ ಕನ್ನಡವನ್ನು ಅಂತ ಮಾಡಿದ್ದಾರೆ ಹಾಗಾಗಿ ಮಕ್ಕಳಿಗೂ ಆವಾಗ್ ಕನ್ನಡದ್ ಬಗ್ಗೆ ತುಂಬ ವ್ಯಾಮೋಹ ಪ್ರೀತಿ ಹುಟ್ಟಿ ಅದೇ ಮಾತಾಡಬೇಕು ಕನ್ನಡವೇ ಮೇಲೆ ಆಗಬೇಕು ಕನ್ನಡ ಭಾಷೆಯೊಂದು ಮಾತಾಡಲೇಬೇಕು ಅಂತ ಅವರು ಎಲ್ಲ ಇದು ರಂಗದಲ್ಲಿ ಮಾಡಿದ್ದಾರೆ ಹಾಗೇ ನಾವು ಈಗ ಎಲ್ಲಿ ಹೋದರೂ ಇದು ಜಾಹಿರಾತು ಫಲಕದಲ್ ಆಗಲಿ ಕನ್ನಡದಲ್ಲೀ ಬರಿಬೇಕು ಹಾಗಾಗಿ ಕನ್ನಡಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ ಏನೇ ಆಗಲಿ ಕನ್ನಡ ಚಲನ ಚಿತ್ರವನ್ನಾಗಲೀ ನೋಡ್ಬೇಕು ಚಲನಚಿತ್ರ ಧಾರವಾಹಿಗಳು ಎಲ್ಲ ಕನ್ನಡದಲ್ಲಿ ಬರಬೇಕು ಅಂತ ಮಾಡಿದ್ದಾರೆ ಹಾಗಾಗಿ ಎಲ್ಲಿಯೇ ಹೋಗಲಿ ಒಂದು ಕಚೇರಿಗೆ ಹೋದರೂ ಹಾಗೆ ಒಂದು ಕನ್ನಡದಲ್ಲೆ ಅವ್ರದ್ದು ಫಲಕವನ್ನು ಹಾಕಬೇಕು ಹಾಗಾಗಿ ಜಾಸ್ತಿ ಕನ್ನಡಕ್ಕೆ ಒತ್ತು ಕೊಡಬೇಕಾಗ್ತದೆ ಅಂತ ಹೇಳ್ಬೋದು ಹಾಗೆ ನಾವು ಅದನ್ನು ಸಂರಕ್ಷಿಸಬೇಕು ಸಹ ಅಂತ ಭಾವಿಸ್ತೀನಿ ಆದಷ್ಟು ಮಾತೃ ಭಾಷೆ ನಮ್ಮ ಮಾತೃ ಭಾಷೆ ಅಂದಾಗ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತ ನಾವು ಆದಷ್ಟು ಮಕ್ಕಳಿಗ್ ಕನ್ನಡವನ್ನೇ ಮಾತಾಡಲಿಕ್ಕೆ ಕಲಿಸ್ಬೇಕು ಈಗ ಆಂಗ್ಲ ಮಾಧ್ಯಮ ಎಲ್ಲ ಬಂದಿದೆ ಮಾಧ್ಯಮ ಸ್ಕೂಲ್ ಎಲ್ಲ ಇದೆ ಆದ್ರೂ ಅದರಲ್ಲಿ ಒಂದು ಸಹ ಇದು ಸಬ್ಜೆಕ್ಟ್ ಮಾತ್ರ ಕನ್ನಡದಲ್ಲೇ ಇರುತ್ತೆ ಹಾಗಾಗಿ ನಾವು ಅದನ್ನು ಸ್ವಲ್ಪ ಮಕ್ಕಳಿಗೂ ಇಂದಿನ ಮುಂದಿನ ಭವಿಷ್ಯಕ್ಕು ಮುಂದಿನ ಪೀಳಿಗೆಗೂ ಸಹ ಅದನ್ನು ನಾವು ಕನ್ನಡವನ್ನೇ ಸಂರಕ್ಷಿಸೋಣ ಕನ್ನಡ ಭಾಷೆಯನ್ನು ಸಂರಕ್ಷಿಸೋಣ ಆಗ ಅದಲ್ಲದೆ ಮತ್ತು ಆದಷ್ಟು ಸಾಹಿತ್ಯದ ಬಗ್ಗೆ ಕವನ ಕವಿತೆ ಬರೆಯಲು ಎಲ್ಲ ಮಕ್ಕಳಿಗೆಲ್ಲ ನಾವು ಪ್ರೋತ್ಸಾಹಿಸಬೇಕು ಅಂತ ಹೇಳ್ತೀನಿ ಅಂತ ಭಾವಿಸ್ತೀನ್ ನಾನು ಕೂಡ